ಕೆಲವು ನಮ್ಮ ಗ್ರಾಮದಲ್ಲಿ ಕೆಲವೊಂದು ಕಡೆಗಳಲ್ಲಿ ಬೀಳುವಂಥ ಮಳೆಗಳಲ್ಲಿ ಕೆಲವು ಜಲಪಾತಗಳನ್ನು ವೀಕ್ಷಣೆಗೆ ಪ್ರವಾಸಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಆವಾಗ ಪ್ರವಾಸೋದ್ಯಮವು ಅಭಿವೃದ್ಧಿಯಾಗುತ್ತದೆ ಮತ್ತು ಅಲ್ಲಿನ ಸುತ್ತಮುತ್ತಲಿನ ಜನರಿಗೂ ವ್ಯಾಪಾರವು ವಹಿವಾಟು ಚುರುಕುಗೊಳ್ಳುತ್ತದೆ ಅದಲ್ಲದೇ ಕೆಲವೊಂದು ಐತಿಹಾಸಿಕ ಸ್ಥಳಗಳನ್ನು ಸುತ್ತಮುತ್ತಲು ಒಂದು ಉದ್ಯಾನವನವನ್ನು ಮಾಡಿ ಅಭಿವೃದ್ಧಿಪಡಿಸಿದರೆ ಆವಾಗ ಸುತ್ತಮುತ್ತಲಿನವರು ಬ ಬರುವ ಜನರುಗಳು ಪ್ರವಾಸಿಗ ಪ್ರವಾಸಿಗರು ಇದನ್ನು ವೀಕ್ಷಣೆಗೆಂದು ಬಂದು ಬರುತ್ತಾರೆ ಅದರಿಂದ ಪ್ರವಾಸೋದ್ಯಮಕ್ಕೆ ಒಂದು ಉತ್ತಮ ಆರ್ಥಿಕ ನೆರವು ದೊರೆಯುತ್ತದೆ ಹಾಗೆ ಗ್ರಾಮವು ಒಂದು ಊರು ಸಹ ಅಭಿವೃದ್ದಿಗೊಳ್ಳುತ್ತದೆ ನಮ್ಮ ಪ್ರದೇಶದಲ್ಲಿ ಮುಖ್ಯವಾಗಿ ಕೇರಿ ಕೆಳದಿಯಂತಹ ಪುರಾತನ ರಾಜರು ಮಹಾರಾಜರು ಆಳಿರತಕ್ಕಂಥ ಊರುಗಳು ಮತ್ತು ಅಲ್ಲಿನ ದೇವಾಲಯಗಳನ್ನು ಅಭಿವೃದ್ಧಿ ಪಡಿಸಬೇಕು ಮತ್ತು ಆಧ್ಯಾತ್ಮಿಕ ಕೇಂದ್ರವಾದ ಗುರುಗಳಾದ ಸ್ ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳ ಒಂದು ಆಶ್ರಮವು ಸಹ ಇದೆ ಅದನ್ನು ಅಭಿವೃದ್ಧಿ ಪಡಿಸಬೇಕು ಮತ್ತು ಮುಖ್ಯವಾಗಿ ವಿಶ್ವ ವಿಖ್ಯಾತವಾದ ಜೋಗ ಜಲಪಾತವು ಮಳೆಗಾದಲ್ಲಿ ಒಂದು ಜುಲೈ ಆಗಸ್ಟ್ ಸಪ್ಟೆಂಬರ್ ತಿಂಗಳು ಪ್ರವಾಸಕ್ಕೆ ಅತ್ಯುತ್ತಮವಾದ ಒಂದು ಕೇಂದ್ರವಾಗಿದೆ ಆ ಪ್ರದೇಶದಲ್ಲಿ ಒಂದು ಉತ್ತಮವಾದ ಅಭಿವೃದ್ಧಿ ಎನ್ನುವಲ್ಲಿ ಕೆಲವು ಉದ್ಯಾನವನ ಮತ್ತು ಕೆಲವೊಂದು ಜಲಪಾತ ವೀಕ್ಷಣೆಗೆಂದು ಕೆಲವೊಂದು ಸ್ಥಳಗಳನ್ನು ನಿಗದಿ ಮಾಡಿದರೆ ಇನ್ನು ಪ್ರವಾಸಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರವಾಸೋದ್ಯಮವು ಅಭಿವೃದ್ಧಿಗೊಳ್ಳುತ್ತದೆ ಮತ್ತುಅಲ್ಲಿನ ಸ್ಥಳೀಯ ನಿವಾಸಿಗಳಿಗೂ ಒಂದು ಅದರಿಂದ ಪ್ರವಾಸೋದ್ಯಮದಿಂದ ಆರ್ಥಿಕ ನೆರವು ದೊರೆಯುತ್ತದೆ ಮತ್ತು ಅಲ್ಲಿನ ಆರ್ಥಿಕ ಆರ್ಥಿಕತೆಯಲ್ಲಿ ಅವರು ಸಹ ಅವರ ಜೀವನ ಮಟ್ಟವು ಸುಧಾರಣೆಗೊಳ್ಳು ಗೊಳ್ಳುತ್ತದೆ